ನಾನ್ ಬಿ ಎಡ್ ಕಲೀತಿರುವಾಗ ನನ್ನಮ್ಮ ಒಂದು ಸತಿ ನಾನು ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದೆ ಆಗ ಏನಾಯಿತು ಅವರ ಕೈ ತಪ್ಪಿ ಮೊಬೈಲ್ ಕೆಳಗೆ ಬಿತ್ತು ಅದು ಹಾಳಾಯಿತು ಆಗ ನಮಗೆ ಬಿ ಎಡಲ್ಲಿ ಏನಾಗಿರಬೇಕಿತ್ತು ಮೊಬೈಲ್ ಬೇಕೇ ಇತ್ತು ಅಂದರೆ ಮೊಬೈಲಲ್ಲಿ ಎಲ್ಲ ಕೆಲಸ ಆಗ್ತಿತ್ತು ಏನು ಕಾಲೇಜದ್ದು ಏನು ವರ್ಕಿತ್ತು ಅದು ಅದು ಮೊಬೈಲಲ್ಲೇ ಆಗ್ತಿತ್ತು ಅನಂತರ ನಾನು ಹೊಸ ಮೊಬೈಲ್ ಬೇಕಲ್ವಾ ಆಗ ತಕೊಂಡೆ ಆನ್ಲೈನ್ನಲ್ಲಿ ತಕೊಂಡದ್ದು ಎಲ್ಲರೂ ಹೇಳ್ತಾರೆ ಸ್ಯಾಮ್ಸಂಗ್ ಮೊಬೈಲ್ ತಕೊಂಡದ್ದು ನಾನು ಎಲ್ಲರೂ ಹೇಳ್ತಾರೆ ಸ್ಯಾಮ್ಸಂಗ್ ಮೊಬೈಲ್ ತುಂಬ ಹ್ಯಾಂಗ್ ಆಗ್ತದೆ ಅಂತ ಆದರೆ ನನಗೆ ನಾನು ಐದು ವರ್ಷ ಬಳಸಿದ್ದೇನೆ ಯಾವುದೇ ರೀತಿಯ ಸಮಸ್ಯೆ ನನಗೆ ಬರಲಿಲ್ಲ ಅಂದರೆ ಈ ಯಾವುದೇ ಸ್ಟೋರೇಜದ್ದಾಗಿರಬಹುದು ಯಾವುದೇ ರೀತಿಯ ಸಮಸ್ಯೆ ಬರಲಿಲ್ಲ ಹ್ಯಾಂಗ್ ಆಗಲಿ ಇಶ್ ಆಗಲಿಲ್ಲ ಮತ್ತೆ ನೆಕ್ಸ್ಟ್ ನಾನು ಎಂತ ಮಾಡಿದೆ ನಾನು ಹೊಸತು ಮೊಬೈಲ್ ತಕೊಂಡೆ ನನ್ನ ಮೊಬೈಲ್ ನನ್ನ ಅಮ್ಮನಿಗೆ ಕೊಟ್ಟೆ ಅವರು ಸಹ ಒಂದು ವರ್ಷ ಆ ಮೊಬೈಲನ್ನು ಬಳಸಿದರು ಅವರಿಗೆ ಸಹ ಯಾವುದೇ ಸಮಸ್ಯೆ ಬರಲಿಲ್ಲ ಹಾಗೆ ತು ಖುಷಿ ಆಯಿತು ನನಗೆ ಅಂದರೆ ಕೆಲವರು ಹೇಳ್ತಾರೆ ಆನ್ಲೈನದ್ದು ಒಳ್ಳೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಆದರೆ ನಾನು ಫಸ್ಟ್ ತಕೊಂಡದ್ದು ಓಕೆ ಪರವಾಗಿಲ್ಲ